ಹಲೋ ಹಲೋ ನಮಸ್ತೆ ಮ್ಯಾಮ್ ನಾವು ಸೆಂಟ್ ಜೋಸೆಪ್ ಕಾನ್ವೆಂಟ್ ಟೀಚರ್ ಮಾತಾಡ್ತಾ ಇದ್ದೀವಿ ಅದೇ ನಿಮ್ಮ ಮಗಳು ಧನ್ವಿತಾ ಅಂತ ಇದ್ದಾಳಲ್ವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಎರಡನೇ ತರಗತಿ ಅವಳು ಯಾಕೋ ತುಂಬ ವಾಂತಿ ಮಾಡ್ಕೊಳ್ತಾ ಇದ್ದಾಳೆ ತುಂಬ ಸುಸ್ತಾಗ್ತಿದೆ ಅನ್ನಿಸುತ್ತೆ ಬೆಳಗ್ಗೆ ಅದು ಪ್ರೇಯರ್ ಮಾಡಬೇಕಾದರೆ ಚೆನ್ನಾಗೇ ಇದ್ದರು ಕ್ಲ್ಯಾಸ್ ನಾನು ಕ್ಲ್ಯಾಸ್ ತೊಗೊಳ್ಬೇಕಾದರೆ ಸ್ವಲ್ಪ ಸುಸ್ತು ಮಾಡ್ತಿದ್ದಾರೆ ವಾಮಿಟ್ ಆಗ್ತಿದೆ ಇಲ್ಲಿಗೆ ಒಂದು ಎರಡು ಮೂರು ಸರ್ತಿ ವಾಮಿಟಾಗಿದೆ ಹಾಗಾಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ ಹೋಗಬೇಕಾಗತ್ತೆ ಅನ್ನಿಸುತ್ತೆ ಅದಕ್ಕೆ ಬಂದುಬಿಟ್ಟು ಕರ್ಕೊಂಡು ಹೋಗ್ತೀರಾ ನಿಮ್ಮ ಊರೇನು ದೂರ ಆಗತ್ತಾ ಹೌದಾ ಮೊದಲು ಬೆಳಗ್ಗೆ ಏನಾದರೂ ಊಟಕ್ಕೆ ಏನು ಕೊಟ್ಟಿದ್ದಿರಿ ಬೆಳಗ್ಗೆ ಟಿಫನ್ಗೆ ಹೌದಾ ನೀರು ಜಾಸ್ತಿ ಕುಡಿದಿದ್ಲಾ ಬೆಳಗ್ಗೆ ಹೌದಾ ಯಾಕೋ ತುಂಬ ವಾಮಿಟ್ ವಾಂತಿ ಮಾಡ್ಕೊಂತ ಇದ್ದಾರೆ ಹಾಗಾಗಿ ಕರ್ಕೊಂಡು ಹೋಗ್ತೀರಾ ಹೌದಾ ಎಷ್ಟೊತ್ತು ಆಗತ್ತೆ ನೀವು ಬರೋದು ಹೌದಾ ಹಾಗಾದರೆ ಪ್ರಥಮ ಚಿಕಿತ್ಸೆ ಕೊಟ್ಟಿರ್ತೀವಿ ನೀಟಾಗಿ ನೀರೆಲ್ಲ ಕುಡಿಸಿಬಿಟ್ಟು ಬಂದುಬಿಟ್ಟು ಕರ್ಕೊಂಡು ಹೋಗಿ ಆಯಿತಾ ಹಾಂ ಅಲ್ಲಿ ಕ್ಲಾಸಿಗೆ ಬಂದುಬಿಟ್ಟು ಫೋನ್ ಮಾಡಿ ಹೊರಗಡೆ ಕರ್ಕೊಂಡು ಬರ್ತೀವಿ ಓಕೆನಾ ಸರಿ ಹಾಂ ಸರಿ ಮೇಡಮ್ ಆಯಿತು